ನಾನು ಮೊದಲು ಡ್ಯಾನ್ಸ್ ಕ್ಲಾಸಲ್ಲೆ ಹೋಗ್ತಾ ಇದ್ದೆ ಡ್ಯಾನ್ಸ್ ಕ್ಲಾಸಲ್ಲೀ ಡ್ರಾಯಿಂಗ್ ಕಾಂಪ್ಟೇಷನ್ ಇಟ್ಟಿದ್ದರು ಆ ಡ್ರಾಯಿಂಗ್ ಕಾಂಪ್ಟೇಷನಲ್ಲಿ ಫಸ್ಟ್ ಪ್ರೈಝ್ ತಗೊಂಡೆ ಡ್ರಾಯಿಂಗ್ ಕಾಂಪ್ಟೇಷನ್ನು ಡ್ರಾಯಿಂಗ್ ಅಂದರೆ ನಂಗ ತುಂಬ ಇಷ್ಟ ನಾನು ನಾನು ಡ್ರಾಯಿಂಗಲ್ಲಿ ತುಂಬ ಹೆಚ್ಚು ಹೆಚ್ಚು ಸಮಯ ಕೊಟ್ಟು ಕಳಿ ಕಲಿತಾ ಇದ್ದೆ ಮತ್ತು ಅದುನ್ನ ಬಿಟ್ಟರೆ ಡ್ಯಾನ್ಸು ಡ್ಯಾನ್ಸಲ್ಲುನು ನಾನು ತುಂಬ ಸಮಯ ಕೊಟ್ಟು ಕಲಿತಾ ಇದ್ದೆ

ಇದು ಮೆಹೆಂದಿ ಮತ್ತು ಡಿಝೈನ್ಸು ಅವೆಲ್ಲ ತೆಗಿತಾ ಹೋದ್ರೆ ನಂಗ ಅದು ಕೆರಿಯರ್ ಆಗ್ತಾ ಬಂತು ನಾನು ಡ್ಯಾನ್ಸಲ್ಲು ಫಸ್ಟ್ ಪ್ರೈಝ್ ತಗೊಂಡೆ ಡ್ಯಾನ್ಸಲ್ಲು ತುಂಬ ಕಲ್ತಿದ್ದೀನಿ ಮೆಹೆಂದಿಯಲ್ಲು ತುಂಬ ಕಲ್ತಿದ್ದೀನಿ ನನ್ನ ನಮ್ಮ ಅಮ್ಮನಿಗೆ ತುಂಬ ಹೆಲ್ಪ್ ಮಾಡಿದ್ದೀನಿ ಅದ್ರಲ್ಲಿಂದ ನಮ್ಮ ಅಮ್ಮನಿಗೂ ತುಂಬ ಖುಷಿ ಆಗಿದೆ ಆ ವಿಷಯಲಿಂದ ತುಂಬಾನೆ ಖುಷಿ ಪಟ್ಟಿದಾರೆ ಅಮ್ಮ ಅದ್ರಲಿಂದ

ಆ ಫಂಕ್ಷನಲ್ಲಿ ನಾನು ಇದೆ ತಗೊಂಡೆ ಫಫ್ ಫ್ರೈಝ್ ತಗೊಂಡೆ ಒಂದು

ಒಂದ್ಯಾ ಒಂದು ಜಾಬಿಗ ಸೇರಿದೆ ಜಾಬಲ್ಲಿ ಚೆನ್ನಾಗಿತ್ತು ಜಾಬು ಆ ಜಾಬಲ್ಲಿ ನಾನು ಆರಾಮಾಗಿ ಅಮ್ಮಗ ಆ ಪೇ ದುಡ್ಡೆಲ್ಲ ಕೊಟ್ಟು ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅಮ್ಮ ಅಮ್ಮನು ಇವಾಗ ಖುಷಿಯಾಗಿದಾರೆ ಅದ್ರ ನೆಕ್ಸ್ಟು ಜಾಬೆಲ್ಲ ಸ್ವಲ್ಪ ದಿನ ಹೋದೆ ಅದಾದ್ಮೇಲೆ ನಾನು ಮತ್ತು ಇದನ್ನೆ ಮಾಡ್ತಾ ಹೋದೋಗಲ್ಲ ನನಗೂ ಇನ್ನು ಮುಂದೆ ನೋಡಬೇಕಲ್ಲ ಕಲಿಬೇಕಲ್ಲ ಅನ್ನೋದ್ರಲ್ಲಿಂದ ನಾನು ಮತ್ತು ಪಾರ್ಲರ್ಲಿಂದ ಪಾರ್ಲರಿಗೋದೆ ಪಾರ್ಲರಲ್ಲಿ ನಾನು ತುಂಬಾ ಕಲಿತೆ ನಾನು ಪಾರ್ಲರು ತುಂಬ ಯೂಸ್ ಆಗ್ತಾ ಇತ್ತು ಪಾರ್ಲರ್ ನಂಗ ತುಂಬ ಖುಷಿ ಕೊಡ್ತಾ ಇತ್ತು ಪಾರ್ಲರಲ್ಲಿ ನಾನು ತುಂಬಾ ಕಲ್ತೆ ತುಂಬ ಹಣಾನ ಇನ್ವೆಸ್ಟ್ ಮಾಡಿ ಕಲಿತು ಅಮ್ಮಗೆ ಈವಾಗ ಪಾರ್ಲರ್ಲಿಂದ ಅಮ್ಮಗೆ ಯೂಸ್ ಮಾಡ್ತಾ ಇದ್ದೀನಿ ಡೈಲಿ ಅಮೌಂಟ್ ತಗೊಂಬಂದು ಕೊಡೋದರಿಂದ ಅಮ್ಮ ಖುಷ್ಯಾಗಿದ್ದಾರೆ ನಾನು ಒಂದು ಏನೋ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ನನಗೂ ಖುಷ್ಯಾಗಿದೆ ಅದು ನನಗೆ ಹೆಮ್ಮೆ ಇದೆ ಡೈಲಿ ಪಾರ್ಲರ್ಲಿಂದು ಒಂದಿರ್ಲಿಂದ ಆಗೋದಿಲ್ಲ ಮತ್ತು ಬೇರೆ ಕೆಲಸ ಹುಡ್ಕೋಣಾ ಅಂತ ಮತ್ತೆ ಬೇರೆ ಕೆಲಸಾನು ಮಾಡ್ತಾ ಇದ್ದೀನಿ ಪಾರ್ಲರ್ಲಿಂದ ಅದ್ರಲಿಂದಾ ಇನ್ನೊಂದು ಅದ್ರ ಜೊತೆ ಮತ್ತು ಬೇರೆ ಬೇರೆ ಕೆಲಸ ಹುಡ್ಕೊಂಡು ಬೇರೆ ಕೆಲಸ ಮಾಡ್ತಾ ಇದ್ದೀ ನಿ ಅದ್ರಲ್ಲೂ ನನಗ ಅಮ್ಮ ಖುಷಿ ಕೊಡ್ತಾ ಇದೆ ಅದರಲ್ಲೂ ಅಮೌಂಟ್ ಬರುತ್ತೆ ಅದರಲ್ಲೂ ಆರಾಮಾಗ ಇರ್ತಾರೆ ಅಮ್ಮ ನಾನು ನನ್ನ ಎಲ್ಲಾ ಕೆಲಸ ಮಾಡೋದ್ರಲ್ಲಿಂದ ಅಮ್ಮಾಗೂ ಖುಷಿ ಅನ್ಸುತ್ತೆ ಯ್ಯೋ ನನ್ನ ಮಗಳು ಹೀಗೆಲ್ಲಾ ಮಾಡ್ತಾ ಇದಾಳಲ್ಲ ಇಷ್ಟೆಲ್ಲಾ ದುಡೀತಾ ಇದಾಳಲ್ಲ ಅಂತಂದೇಳಿ ಅಮ್ಮಾನೂ ಆರಾಮಾಗಿರ್ತಾರೆ ನಾನು ಅವಾಗೆಲ್ಲ ಅಮ್ಮಾ ಅಮ್ಮಗು ಕೇಳ್ಬೋದು ಅಮ್ಮ ಹೆಂಗ ಅನ್ಸತ್ತೆ ನಾನು ಕೆಲಸ ಮಾಡ್ರೋರಲ್ಲಿಂದ ಹೇಗಿದೆ ನನಗೆ ಇವಾಗ ನಾನು ಕಾಲೇಜ್ ಡೇಸ್ ಎಲ್ಲಾ ಆಯಿತು ನಾನು ನಾನು ಯಾವುದೇ ಈವಾಗ ಕಾಲೇಜ್ ಡೇಸಲ್ಲಿ ಕೆಲಸ ಇರೆ ಇದು ಒಂದು ಇದು ಎಗ್ಸಿಮಿಷನ್ ಥರ ಏನೋ ಇಟ್ಟಿದ್ದರು ಅದರಲ್ಲಿ ನಾನು ಕಾಂಪ್ಟೇಷನ್ ಕೊಟ್ಟೆ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರೋದಿಂದ ಡ್ಯಾನ್ಸಿಗ ಸೇರ್ತಾ ಇದ್ದೆ ಅದರಲ್ಲೂ ಫಸ್ಟ್ ಪ್ರೈಝ್ ತಗೊಂಡಿದ್ದೀನಿ ನಮ್ಮಮ್ಮಾಗ ಅಯ್ಯೋ ಚೆನ್ನಾಗಿ ನಮ್ಮ ಮಗಳು ಫಸ್ಟ್ ಪ್ರೈಝ್ ತಗೊಂಡಿದ್ದಾಳೆ ಖುಷಿ ಪಡ್ತಾ ಇದ್ದರು ಅಮ್ಮ ಯಾವಾಗಲು ಖುಷಿ ಪಡ್ತಾನೆ ಹೋಗ್ತಾ ಇದ್ದರು ನಾನು ಇವಾಗ ಆದರೂನು ಅಷ್ಟೆ ಇವಾಗ ಪಾರ್ಲರ್ ಎಲ್ಲ ಕಲ್ತು ಒಂದು ಈ ಸ್ಟೇಜ್ ಒಳಗ ಇದ್ದೀನಿ ನಂಗ ಅದು ಖುಷಿ ಕೊಡುತ್ತೆ ಅಯ್ಯೋ ನಮ್ಮ ಮನೇಲಿ ಎಷ್ಟೆಲ್ಲ ಕಷ್ಟ ಇತ್ತು ನಂಗ ಇಷ್ಟೆಲ್ಲ ನೋಡಿದಿನಲ್ಲ ಅಮ್ಮನ ಖುಷಿಯಾಗ್ ಇಡ್ಕೊಂಡಿದಿನಲ್ಲ ಅನ್ನದು ಅದು ಬಂದು ಏನೊ ರೀತಿಲೆ ನಂಗ ಆರಾಮ ಅನ್ಸತ್ತೆ ಅದುನ್ನ ಬಿಟ್ಟರೆ ಸುಮ್ಮನೆ ನಾನು ಏನು ಮಾಡ್ದೆನೆ ಇದು ಮಾಡ್ತಾ ಹೋದರೆ ನಮ್ಗ ಏನು ಅನ್ಸತ್ತೆ ಏನೋ ಸುಮ್ಮನೆ ಇದಿವಲ್ಲ ಅನ್ನಂಗ ಸ್ಟಾರ್ಟ್ ಆಗುತ್ತೆ ಹಂಗ ಮಾಡ್ಕೊಬಾಡ್ದು ನಮ್ಮ ತೆಲೆ ಒಳಗ ಏನು ಇರತ್ತೆ ಹೋದ್ವ ಹೋದು ಹೋದ್ಬೇಕು ಅದ್ರಲ್ಲಿ ಒಂದು ಸಾಧನೆ ಮಾಡ್ಕೊಂಡು ಮುಂದೆ ಯಾವುದೇ ರೀತೀಲು ಇದು ಮಾಡ್ಕೊಳ್ತಾ ಹೋಬೇಕು ಓದಕಾಗಿಲ್ವ ನಮ್ಮ ಬೇರೆ ನಮ್ಗ ಬೇರೆ ಏನು ಬ್ಯೂಟಿ ಬ್ಯೂಟಿಸಮ್ ಒಳಗ ಇಂಟ್ರೆಸ್ಟ್ ಇತ್ತು ಅದನ್ನ ಕಲ್ತೆ ಅದ್ನೊಂದು ಸಾಧ್ನೆ ಅಂತ ತಗೊಂಡೆ ಅದ್ರ್ಲಿಂದ ನಾನು ಈವಾಗ ಅರಾಮಾಗಿದ್ನಿ ಚೆನ್ನಾಗಿ ದುಡಿತಿನಿ ಚೆನ್ನಾಗಿದೆ ನನ್ನ ಲೈಫು ಕೂಡಾನು ಚೆನ್ನಾಗಿದೆ ನಾನು ಅರಾಮಾಗ ಕೂಡಾನು ಇದೀನಿ ನಂಗ ಅದೊಂದು ಸಾಧ್ನೆ ಹೆಮ್ಮೆ ಅನ್ಸುತ್ತೆ ಯಾವಾಗಲೂ ನಂಗ ಖುಷಿ ಆಗುತ್ತೆ ಅಯ್ಯೋ ನಾನು ಇದನೆಲ್ಲ ಮಾಡಿದಿನಲ್ಲ ನಮ್ಮಮ್ಮಾಗ ಚೆನ್ನಾಗಿ ನೋಡ್ಕೊತಿನಲ್ಲ ನಮ್ಮ ಅಮ್ಮಾನು ಆರಾಮಾಗ ಇರ್ತಾರಲ್ಲ ಬೇರ್ಯೋರ್ನ್ ನೋಡ್ದಾಗ ನಮ್ಗ ಅನ್ಸ್ತಿರುತ್ತೆ ಅಯ್ಯೋ ನಾವು ಏನು ಮಾಡೇ ಇಲ್ಲಲ ನಾವು ಏನು ಮಾಡೇ ಇಲ್ಲಲ್ಲ ಏನಾರು ಮಾಡಬೇಕು ಏನಾದರು ಮಾಡಬೇಕು ಅದೆ ನಾವು ಏನಾದರೂ ಮಾಡಬೇಕು ನಾವು ಏನಾದರು ಮಾಡಬೇಕು ಅಂತ ನಮ್ಮ ತಲೆ ಒಳಗ ಏನಿರುತ್ತೆ ನೋಡು ಅದನ್ನ ಮಾಡ್ತಾ ಹೋಗಬೇಕು ಮಾಡ್ದಾಗ ಬಿಟ್ಟಾಗೆ ಅಲ್ಲಿಲಿಂದ ನಮ್ಗ ಗೊತ್ತಾಗುತ್ತೆ ಏನು ಮಾಡ್ಡೆ ಇರುವಾಗ ಗೊತ್ತಾಗುತ್ತೆ ನಾವು ಏನು ಸಾಧ್ನೆ ಮಾಡಲೇ ಇಲ್ಲ ಅಂದರೆ ನಮ್ಗ ಹೇಗಾಗುತ್ತೆ ಗೊತ್ತ ಅವಾಗ ತುಂಬ ಬೇಜರಾಗ್ಬುಡುತ್ತೆ ಹೆಂಗಾಗಿ ಬಿಡತ್ತೆ ಅಂದರೆ ಅಯ್ಯೋ ನಾವು ಏನು ಸಾಧ್ನೆನ ಮಾಡಿಲ್ಲ ನಮ್ಗ ಏನು ಮಾಡಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಆ ಥರ ಎಲ್ಲ ಮಾಡ್ಕೊಳ್ದೆ ನಾವು ಏನು ಕಲಿಯಬೇಕು ಏನು ಮಾಡಬೇಕು ಅಂತಿರ್ತೀವೋ ಅದ್ರ ಮೇಲೆ ಯಚೆತ್ವಾಗಿ ಗುರಿ ಕೊಡ್ತಾ ಯಚೆತ್ವಾಗಿ ಯಚೆತ್ವಾಗಿ ಟೈಮ್ ಕೊಡ್ತಾ ಅದನ್ನ ನಾವು ಮುಂದ ಹೆಜ್ಜೆ ಇಟ್ಟಂಗೆಲ್ಲ ನಮ್ಗ ಸಕ್ಸಸ್ಫುಲ್ ಆಗುತ್ತೆ ನಮ್ಗ ಅದೊಂದು ದಾರಿ ಆಗುತ್ತೆ ಅಲ್ಲಿಲಿಂದ ನಾವು ಒಂದುನ್ನ ಒಂದನ್ನ ಜೀವ್ನಕ್ಕೆ ತಗೊಂತ ಹೋಗ್ಬೋದು ಇವಾಂಗ್ ನಾವು ಏನು ಕಲಿಲಾರ್ದೆನೆ ನಾವು ಮುಂದೆ ಜೀವನ ಸಾಗಿಸ್ತೀವಿ ಅಂದರೆ ಅಲ್ಲ ಅಲ್ಲ ಆಗಲ್ಲ ಅದ್ನ ಕಲಿಯಬೇಕೋ ಅಂತಂದರೆ ನಮ್ಮ ಮೈಂಡಲ್ಲಿ ಬರಬೇಕು ಕಲಿಯಬೇಕು ಯಾವ ಥರ ನಾವು ಮಾಡ್ತೀವಿ ನಮ್ಮ ಕೈಲೆ ಆಗುತ್ತೆ ಅನ್ನೋದು ಯಾರೆ ಏನೇ ಹೇಳಿದರೂ ಯಾವುದ್ರು ಬಗ್ಗೆನು ವಿಚಾರ ಮಾಡ್ಲೇನೆ ಕೇಳ್ಬೇಕು ಏನಂತ ನಾವು ಏನೇ ಮಾಡಿದರೂನು ಆಗಲ್ಲ ಆಗಲ್ಲ ಅಂತಿರ್ತಾರೆ ಅವ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಬಾಡ್ದು ಯಾರು ಆಗಲ್ಲ ಅಂತಿರ್ತಾರೆ ನಾಳೆ ಅವರೆ ನಮ್ಗ ಆಗುತ್ತೆ ಅಂತ ಅಂದೇಳಿ ಹೋಪ್ಸ್ ಕೊಡ್ತಾರೆ ನಾವು ನೋಡ್ತಿರ್ತೀವಿ ಎಷ್ಟೊ ಜನಾನ ಅವರು ಡೇಲಿ ಎ ನಾನು ಇಷ್ಟೇ ದುಡಿದ್ಬಿಟ್ಟೆಯಪ್ಪ ನಾನು ಇಷೆ ರಾಶಿ ದುಡುದ್ಬಟ್ನಪ್ಪ

ಅದೇ ಬೇರೆಯವ್ರ ಕಲ್ತಿರೋದು ಹೇಗೋ ಕಲೀಲಿ ನಮ್ಗ ಕಷ್ಟ ಇದ್ದರೂ ಪರವಾಗಿಲ್ಲ ಕಲೀಬೇಕು ಅನ್ನೋ ಛಲ ಇರುತ್ತಲ್ಲ ಕಲಿದು ಮುಂದೆ ನಮ್ಮ ದಾರಿನ ನಾವು ಹುಡ್ಕೊಂಡಾಗ ನಮ್ಮ ಸಾಧ್ನೆ ಅಂತುಂದಿ ಸ್ಟಾರ್ಟ್ ಆಗುತ್ತೆ ನಮ್ಗು ನಾವು ಎಲ್ಲಾ ಕಲ್ತು ನಮ್ಮನ್ನ ಚೆನ್ನಾಗಿ ನೋಡ್ಕಂಡೆ ಅವಾಗ ನಮ್ಮ ಮೇಲೆ ನಮ್ಮ ಮೇಲೆ ನಮಗೆ ಒಂಥರ ಅನ್ಸತ್ತೆ ಈಗ ನಮ್ಮಮ್ಮ ಇಷ್ಟು ದಿನ ನಮ್ಮನ ನೋಡಿದರೂ ಇಷ್ಟು ದಿನ ಕಷ್ಟ ಪಟ್ಟರೂ ಇಷ್ಟು ದಿನ ಎಲ್ಲಾನು ನಮ್ಗ ಹೇಳ್ಕೊಟ್ಟರು ಮುಂದೆನು ಅದೆ ರೀತಿಲೆ ಹೇಳ್ಕೊಡಕ್ಕೆ ಆಗುತ್ತೆ ಅವ್ರ್ಗ ಅದು ಖುಷಿ ಕೊಡುತ್ತೆ ಅನ್ನೋರು ರೀತಿಲೆ ಇರಬೇಕು ಯಾವತ್ತು ನಾವು ಒಬ್ಬರಿಗೆ ಬಿಹೇವ್ ಮಾಡೋಥರ ಆಗಲಿ ಇನ್ನ ಕೆಲಸ ಮಾಡ್ದೆನೆ ಸೋಮಾರಿ ಥರ ಆಗಲಿ ಆಗೋದ್ರಲಿಂದ ನಮಗೂ ಎಫರ್ಟ್ ಆಗುತ್ತೆ ಹೇಗೆ ನಾವು ಏನು ದುಡಿಲಿಲ್ಲ ಅಂದರೆ ಏನ್ ಅಂತಾರ ಇವ್ಳೇನು ಬಿಡು ಏನ ದುಡಿಯಂಗಿಲ್ಲ ಹಂಗೆ ಹಿಂಗೆ ಅಂತ ಆ ಥರ ಅಲ ಮಾಡ್ಕೊಬಾಡ್ದು ನಮಗೆ ಇವತ್ತು ನಾವು ಏನೋ ಸಾಧ್ನೆ ಮಾಡ್ತೀವಿ ಅಂದರೆ ಒಂದು ರೀತಿಲಿ ಅಲ್ಲ ಇನ್ನೊಂದು ರೀತೀಲೆ ಅದನ್ನ ದಾರಿ ಹುಡ್ಕ್ತಾ ಹೋಗ್ಬೇಕಾದರೆ ದಾರಿ ಚೆನ್ನಾಗಿರೋ ರೀತಿಲಿ ಇರ್ಬೇಕು ಅದು ಬಿಟ್ಟು ಹೆಂಗೆಂಗೋ ಹೆಂಗೆಂಗೋ ಇರೋ ರೀತೀಲಿ ಹುಡ್ಕ್ತಾ ಹೋದರೆ ನಮಗೆ ಕೆಟ್ಟ ಕೆಟ್ಟ ಆಪ್ಶನಲ್ ಸಿಗ್ತಾ ಹೋತಾ ಅದನ್ನ ದಾರಿಯಾಗಿ ತಗೋಳ್ಬಾಡ್ದು ನಾವು ಯಾವಾಗಲೂ ಚೆನ್ನಾಗಿರೋದನ್ನ ತಗೊಳ್ತಾ ಹೋಗಬೇಕು ಚೆನ್ನಾಗಿರೋದು ನಮ್ಮ ಮೋಟಿವೇಟ್ ಮೈಂಡ್ ಒಳಗ ತಗೋಬೇಕು ನಾನು ಈಗ ಪಾರ್ಲರ್ ಕಲ್ತಿದ್ದೀನಿ ಅದು ನನಗೆ ಹೆಮ್ಮಯಾದ ವಿಷಯ ನಾನು ಎಷ್ಟೆಲ್ಲ ಕಷ್ಟಪಟ್ಟು ಕಲ್ ಕಲ್ತಿದ್ದೀನಿ ಅಂದರೆ ನಂಗ ಗೊತ್ತು ಅದು ಅದ್ರಲಿಂದ ನಾನು ಇವಾಗ ಎಷ್ಟೆಲ್ಲ ಬೆನಿಫಿಟ್ ಇದೆ ಗೊತ್ತಾ ನನಗೆ ಇನ್ನೊಬ್ಬರಿಗೆ ನಾನು ಹೇಳ್ಕೊಡ್ಬೋದು ಇನ್ನೊಬ್ರಿಗ ಕಲಿಸ್ಬೋದು ಇನ್ನೊಬ್ಬರನ್ನ ಕರೀಬೋದು ಇನ್ನೊಬ್ಬರಿಗೆ ಹಿಂಗ್ ಮಾಡ್ಬೋದು ಅವ್ರಿಗ ನಾನು ಮಾಡೋ ವರ್ಕ್ಲಿಂದ ಅವ್ರಿಗ ಖುಷಿ ಕೊಡುತ್ತೆ ನಾನು ಮಾಡಿರೋದು ತೃಪ್ತಿ ನನಗ್ ಇರತ್ತೆ ನಾನು ಅದ್ರ್ಲಿಂದ ದುಡ್ದಿರೋ ದುಡ್ಡು ನನಗೆ ನಮ್ಮ ಮನೇಲಿ ಕೊಡ್ತೀನಿ ಅದು ನನಗೆ ಹೆಮ್ಮೆ ಅನ್ಸತ್ತೆ ನಮ್ಮ ಮಗಳು ದುಡ್ಡು ಕೊಟ್ಳಲ್ಲ ಅಂತ ಅನ್ಸ್ಕೊಳ್ಳೋ ರೀತಿ ನಂಗ ಅದು ತುಂಬ ಖುಷಿ ಕೊಡುತ್ತೆ ಯಾವತ್ತು ನಂಗ ಅದ್ರಲಿಂದ ಎಷ್ಟೋ ಸಲ ನಾನು ಖುಷಿ ಪಟ್ಟಿದ್ದೀನಿ ಅಯ್ಯೋ ಇಷ್ಟೆಲ್ಲ ಹೀಗೆಲ್ಲ ನಾ ಹೀಗೆಲ್ಲ ಕಲ್ತ್ನಲ್ಲ ನಾನು ಇನ್ನೊಬ್ರ ಕೈಲಿಂದ ಅನ್ಸ್ಕೊಂಡರೂ ಪರವಾಗಿಲ್ಲ ಇನ್ನೊಬ್ಬರು ಏನೋ ಅಂದರೂ ಅಂತ ತಲೆ ಕೆಡ್ಸ್ಕೊಳ್ಳಾರ್ ಮುಂದೆ ಹೆಜ್ಜೆ ಇಟ್ಟಿದಿನಲ್ಲ ಅದು ನಂಗ ಖುಷಿ ಕೊಟ್ಟಿದೆ ಅಲ್ಲ ಅಂತ ಯಾಕಂದರೆ ಯಾರೋ ಏನೊ ಅಂತಾರೆ ಅಂತಂದೇಳಿ ನಮ್ಮ ಸಾಧ್ನೆಗಳನ್ನ ನಾವು ಬಿಕ್ಕಾ ಬಿಡ್ತಾ ಹೋದ್ರೆ ನಮಗೆ ಬೇಜಾರು ಯಾಕಂದರೆ ನಾವು ಈಗ ಏನೊ ಸಾಧ್ನೆ ಮಾಡಬೇಕು ಅಂತಿರ್ತೀವಿ ಎಷ್ಟೊ ಜನ ಎ ನಿನ್ನ ಕೈಲಿ ಏನು ಆಗಲ್ಲ ಏನಿಕ್ಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕಳ್ತೀಯಾ ಅಂಥವ್ಕೆಲ್ಲ ಮಾತ್ಗಳಿಗೆ ತಲೆ ಕೆಡ್ಸ್ಕೊಳ್ಳಲ್ಲ ನಮ್ಮ ಮೈಂಡಲ್ಲಿ ಏನಿರುತ್ತೆ ನಾವು ಏನು ಕಲಿಯಬೇಕು ಅಂತಿರ್ತೀವೋ ಅದ್ರ ಬಗ್ಗೆ ಕೊಡ್ತು ನಾವು ಈ ನನ್ನ ಕಾಲೇಜ್ ಒಳಗಾಯಿತು ಸ್ಕೂಲ್ ಡೇಸ್ ಒಳಗಾಯಿತು ಅವರೆಲ್ಲ ನಮಗೆ ಎ ಸೇರು ಸೇರು ಅನ್ನೋವರೇ ಜಾಸ್ತಿ ಯಾಕಂದರೆ ನಾವು ಚಿಕ್ಕೋರ್ ಇರ್ತೀವಿ ಅವಾಗ ನಮಗೆ ಆಟಾಡೋ ಹುಮ್ಮಸ್ಸು ಇರುತ್ತೆ ಕೆಲಸ ಮಾಡ್ಬೇಕು ಅನ್ನೋದು ಕುತೂಹಲ ಇರುತ್ತೆ ಅದೇ ನಾವು ದೊಡ್ಡೋರು ಆಗ್ತಾ ಆಗ್ತಾ ಆಗ್ತಾ ಬಂದಂಗೆಲ್ಲ ಹೋದು ಹೋದು ಹೋದು ಎಲ್ಲಾರಿಗು ಏನನ್ಸತ್ತೆ ಓದೋರ್ಲಿಂದಾನೆ ಮುಂದ ಬಂದ್ಬಿಡ್ಬುದು ಮುಂದ ಬಂದ್ಬಿಡ್ಬೋದು ಅಂತ ಹೌದು ಓದೋದು ಎಲ್ಲಾರಿಗು ಇಷ್ಟನೆ ನಮ್ಗ ಕೂಡಾನ ಇಷ್ಟರ ಆದರೆ ಹೋದು ಒಬ್ರೊಬ್ಬರಿಗೆ ಅಷ್ಟು ಇಂಟಲಿಜೆಂಟಾಗಿ ಕೊಟ್ಬಿಟ್ಟಿರ್ತಾರೆ ಒಬ್ಬೊಬ್ರಿಗೆ ಇಲ್ಲ ಅದು ಮೀಡಿಯಮ್ ಆಗಿರತ್ತೆ ಆ ಮೀಡಿಯಮ್ ಒಳಗೇನೇ ಎಲ್ಲಾನು ಸಿಗುತ್ತೆ ಅನ್ನೋದು ಕಷ್ಟ ಆಗ್ತಿರುತ್ತೆ ಅದ್ರಲ್ಲಿಂದ ನಮಗ ಏನು ಇಷ್ಟಾನೋ ಅದುನ್ನು ಮಾಡ್ಕೊಳ್ತಾ ಹೋಬೇಕು ಓದೋದುನ್ನು ಬಿಡ್ಬಾರದು ಮಾಡೊ ಕೆಲಸ ಮಾಡೋದುನ್ನು ಬಿಡ್ಬಾರದು ಕೆಲ್ಸನ ಮಾಡ್ತಾ ಹೋಗ್ಬೇಕು ಓದೋದು ಮಾಡ್ತಾ ಹೋಗ್ಬೇಕು ನಾವು ಹಂಗಂದ್ರೆ ನಮ್ಮ ಸಾಧ್ನೆನ ನಾವು ರೀಚ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ನಮ್ಗ ಓದೋದು ಇರುತ್ತೆ ನಮ್ಮ ಕೆಲಸ ನಾವು ಮಾಡೋದು ಇರುತ್ತೆ ನಮ್ಮ ಸಾಧ್ನೆನ ನಾವು ಮಾಡ್ಕೊಳೋದು ಇರುತ್ತೆ ನಮ್ಮ ತಲೆ ಒಳಗ ಮನೆಯವರನ್ನ ಹೇಗೆ ನೋಡ್ಕೊಬೇಕು ಅನ್ನೋದು ಇರುತ್ತೆ ಎಲ್ಲದಕ್ಕುನು ಒಂದು ಕೊಷನ್ ಇರುತ್ತೆ ಎಲ್ಲ ಕೊಷನಿಗು ನಾವು ಆನ್ಸರ್ ಕೊಡ್ಬೌದು ಯಾಕೆ ಯಾವಾಗೆ ನಮ್ಮ ಸಾಧ್ನೆನ ನಾವು ರೀಚ್ ಮಾಡ್ದಾಗ ಮಾತ್ರ ನಮ್ಮ ಸಾಧ್ನೇನ ಯಾವತ್ತು ಬಿಟ್ಟು ಕೊಡದೇನೆ ಅದನ್ನ ಒಳ್ಳೆಯ ರೀತಿಲಿ ಉಪ್ಯೋಗ್ಸ್ಕೊಂಡು ಅದನ್ನ ಎಲ್ಲರಿಗು ಹೇಳ್ತಾ ಹೋದ್ರೆ ಅದು ಚೆನ್ನಾಗಿರುತ್ತೆ ಈಗ ನಮ್ಮ ಮನೆ ಪಕ್ಕದಲ್ಲೇ ನೋಡಿರ್ತೀವಿ ನಾವು ಅವ್ರ ಏನೋ ಕೆಲಸ ಮಾಡ್ತಿರ್ತಾರೆ ಅವ್ರ ಏನೋ ನೋಡ್ತಿರ್ತಾರೆ ಅವ್ರ ಏನೋ ಮಾಡ್ತಿರ್ತಾರೆ ಕೆಲಸ ಅವ್ಗ ನೋಡ್ದಾಗ ಎ ಅವರೆಲ್ಲ ಅಷ್ಟೆಲ್ಲ ದುಡ್ಡು ದುಡಿತಾರೆ ಅವ್ರ ಅಷ್ಟೆಲ್ಲ ಇದನ್ನ ಮಾಡ್ತಾರೆ ಆವ್ರ್ಡ ಎಲ್ಲ ಹೆಂಗ ನಡ್ಕೊಬೇಕು ನಾನು ಅವ್ರ್ದೆಲ್ಲ ಹೆಂಗ ತಗೋಬೇಕು ನಾನು ಅವ್ರ್ದೆಲ್ಲ ಹೆಂಗ ಹೋಪ್ಸಾಗ ತಗೋಬೇಕು ನಾನು ಅಂತ ಅಲ ಅದೆ ನನ್ನ ತಲೆ ಒಳಗು ಅದೆ ವಿಚಾರಗಳು ಬಂದರೆ ನಾವು ಹಿಂಗ ಮಾಡಿದರೆ ಹೇಗಿರತ್ತೆ ಹಿಂಗ ಕಲ್ತ್ರೆ ಹೇಗಿರುತ್ತೆ ಇದನ್ನ ಮಾಡ್ಕೊಂಡರೆ ಹೇಗಿರುತ್ತೆ ಇದನೆಲ್ಲ ನಾವು ಬೆಳೆಸ್ಕೊಂಡರೆ ಹೇಗಿರುತ್ತೆ ಅನ್ನೋದು ಅದೆ ರೀತೀಲೆ ಬೆಳ್ಸ್ಕೊಳ್ತಾ ಹೋದಾಗೆಲ್ಲ ಚೆನ್ನಾಗಿರುತ್ತೆ ಅರಾಮಾಗಿರ್ಬೋದು ಯಾವತ್ತು ನಾವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಹೊರೆ ಆಗ್ಬಾರದು ನಮ್ಮ ಸಾಧ್ನೆಗಳಿಗೆ ನಾವು ಇದು ಕೊಡ್ತಾ ಹೋದಂಗೆಲ್ಲ ನಮಗೆ ಆನ್ಸರ್ ಕೊಡ್ತಾ ಹೋದಂಗೆಲ್ಲ ನಮಗೆ ಇದಾಗುತ್ತೆ ಖುಷಿ ಆಗುತ್ತೆ ಅದು ನಮಗೂ ಒಂದು ರೀತಿಯಲ್ಲಿ ಹೆಮ್ಮೆ ಅನ್ಸುತ್ತೆ ಓ ನಾವು ಇಷ್ಟೆಲ್ಲ ಕೆಲಸ ಮಾಡ್ಬಿಟಲ್ವ ಇವತ್ತೆ ಇಷ್ಟೆಲ್ಲ ಮಾಡ್ಬಿಟ್ವಲ್ಲ ನಮ್ಗ ಇಷ್ಟೆಲ್ಲ ದುಡ್ಡು ಇವತ್ತು ನಾವು ಅರಾಮಾಗಿರ್ಬೋದು ಮನೇಲು ಖುಷ್ಯಾಗಿರ್ತಾರೆ ಅಮ್ಮನು ಖುಷಿ ಪಡ್ತಾರೆ ಅಂದಾಗ ಅದೆ ನಮ್ಗ ಏನು ಮಾಡ್ದೇನೆ ನಮ್ಗ ನಮಗೆ ಏನು ಮಾಡ್ದೆನ ಮನೇಲಿ ಇದ್ದರೆ ನಮ್ಗ ಏನಂತಾರ ಅವಾಗ ಅಯ್ಯೋ ಇವ್ಳೇನು ಮಾಡ್ತಾಳೆ ತಾ ಕಾಲಿನೆ ಇರ್ತಾಳ ಯಾವಾಗಲು ಖಾಲಿ ಖಾಲಿ ಖಾಲಿ ಅದು ಬಿಟ್ಟರೆ ಏನೈಟ್ ಅವ್ಳ ಕೆಲಸ ಅಂತ ಅಂದೆ ನಾನು ಆ ರೀತೀಲೆ ನಾವು ಮಾಡ್ಕೊಬಾರದು ಆ ರೀತೀಲೆ ನಾವು ಇರ್ಬಾರದು ಮುಂದೇನೊ ಒಂದು ಈ ಕೆಲ್ಸನ ಹೊ ಈ ಕೆಲಸ ಬರುತ್ತೆ ಹಾಂ ಈ ಕೆಲಸ ಬರುತ್ತೆ ಮಾಡ್ತೀನಿ ನಾನು ಅಂತಂದೇಳಿ ಒಪ್ಸಕ್ಕೆ ತಗೊಬೇಕು ಯಾವುದು ಬರಲ್ಲ ಅಂತ ಕೂಡ್ಬಾರದು ಯಾವುದು ಬರಲ್ಲ ಅಂತ ಕೂತಾಗೆ ನಮ್ಮದೇ ಅದು ತೊಂದರೆ ಆಗೋದು ಯಾಕಂದರೆ ನಾವು ಎಲ್ಲ ಕೆಲಸಾನು ಬರಲ್ಲ ಬರಲ್ಲ ಅಂತಂದೇಳಿ ಹಿಂದಕ್ಕಾಕೋದರೆ ನಮ್ಗ ಅಲ್ಲಿ ಯಾವಾಗ ದಾರಿ ಸಿಗುತ್ತೆ ನಾವು ಯಾವಾಗ ಲೈನ್ ಹತ್ತಕ್ಕಾಗುತ್ತೆ ಹಾಗೆ

ನಾವು ಇದನ್ನ ಮಾಡ್ತೀವಿ ಅಂತಂದೇಳಿ ಹೋಪ್ಸಾಗ ತಗೊಂಡಾಗ ನಮ್ಗ ಅರಾಮಾಗಿರುತ್ತೆ ನಮ್ಗ ಎಲ್ಲಾನು ಓಕೆ ಅಂತಂದೇಳಿ ತಗೋಬೋದು ಅದನ್ನ ಬಿಟ್ಟು ನಮಗ ನಾವೇ ಏನು ಬರಲ್ಲ ಬೇರೆವ್ರ ಹೇಳಿರೊ ಮಾತು ನಮ್ಗ ಏನು ಆಗಲ್ಲ ಅಂತ ಹೇಳಿದಾರ್ ಬಿಡು ನಮ್ಮ ಕೈಲಿ ಏನಾಗುತ್ತೆ ಬಿಡು ಅಂತನ್ನೆ ಬಿಡ್ತಾ ಹೋದ್ರೆ ನಮಗೆ ಇದು ಹೀಗೆ ಎಲ್ಲಾನು ಹೋಪ್ಸಾಗ ತಗೊಂಡೆ ಎಲ್ಲಾನು ಓಕೆ ಅಂತ ತಗೊಂಡು ಎಲ್ಲಾದ್ರ ಬಗ್ಗೆ ವಿಚಾರ ಮಾಡಿದ್ರ ಅದು ನಮ್ಮ ಖುಷಿ ಕೊಡುತ್ತೆ ಅದು ನಮಗೆ ಒಂಥರ ಹೆಲ್ತ್ ಅನ್ಸುತ್ತೆ ಏನೂ ಇರಲ್ಲ ನಾವು ಈಗ ನಮ್ಮ ಮಂಡೆಲಿ ಏನು ಇರುತ್ತೆ ಓ ಪಾರ್ಲರ್ ನಾನು ಕಲ್ತಿದ್ದೀನಿ ನನಗ ಅದು ಖುಷಿ ಇದೆ ಯಾಕಂದರೆ ಅಲ್ಲಿಂದ ನಾನು ದುಡ್ಡು ಮಾಡ್ತಾ ಇದ್ದೀನಿ ಅದರಿಂದ ನಾನು ಮನೇಲಿ ಒಂದೂ ಬೆನಿಫಿಟ್ ಇದೆ ನನಗೆ ನಮ್ಮ ಮನೆ ಅವ್ರ್ಗೆ ನಮ್ಮ ಮನೆಯವರು ನನ್ಗೆ ಖುಷಿ ಪಡ್ತಾ ಇದ್ದಾರೆ ಓ ನನ್ನ ಮಗಳು ಇಂಥದೊಂದು ಸಾಧ್ನೆ ಮಾಡಿದ್ದಾಳೆ ಓ ನನ್ನ ಮಗಳು ಓದಲಿಲ್ಲ ಅಂದ್ರು ಆಯಿತು ನಾನು ಓದು ಓದು ಅಂದೆ ಅವ್ಳ್ಗ ಓದದಾಗಲಿಲ್ಲ ಪಾಪ ಅವ್ಳ ಏನು ಮಾಡಲ್ಲ ಅಂತ ನಾವು ಅನ್ಕೊಂಡಿದ್ವಿ ಅಂತ ಅವ್ರ ಮೈಂಡ್ ಒಳಗೂ ಇರುತ್ತೆ ಯಾಕಂದರೆ ತಂದೆ ತಾಯಿ ಅನ್ನೋದು ಒಂದೆ ಆಸೆ ಅವರಿಗೆ ಏನು ನನ್ನ ಮಗಳು ಏನೋ ಒಂದು ಸಾಧಿಸ್ಬೇಕು ಒಬ್ಬೊಬ್ಬರು ಡಾಕ್ಟರ್ ಆಗಬೇಕು ಅಂತ ಅಂದೇಳಿ ನೋಡ್ತಿರ್ತಾರ ಒಬ್ಬೊಬ್ಬರು ಇಂಜಿನೇಯರ್ ಆಗಬೇಕು ಅಂತ ನೋಡ್ತಿರ್ತಾರೆ ಒಬ್ಬೊಬ್ಬರು ನನ್ನ ಮಗಳು ಏನೋ ಒಂದು ಸಾಧ್ನೆ ಅಂತ ಮಾಡಬೇಕು ಅಂತ ನೋಡ್ತಿರ್ತಾರೆ ಯಾರು ತಂದೆ ತಾಯಿ ಏನು ಮಾಡದೇನೆ

ಗೋಲ್ ಅಲ್ಲಿ ನಾವು ಇದನ್ನ ಮಾಡ್ಕೊಳ್ತಾ ಹೊರೆ ನಾವು ಅರಾಮಾಗಿ ಎಂಜಾಯ್ ಮಾಡ್ಕೋಳ್ತಾ ಹೋಗ್ಬೌದು ಅದೆ ಬಿಟ್ಟು ನಮ್ಮ ಸಾಧ್ನೇನೆ ಏನು ಇಲ್ಲ ಅಂದಾಗ ನಮ್ಮದು ಜೀವನ ಹೆಂಗ ಆಗತ್ತೆ ಹೇಳಿ ಆಕ್ಕಡು ಇಲ್ಲ ಇಕ್ಕಡು ಇಲ್ಲ ಅದೆ ನಮ್ಮ ಸಾಧ್ನೆ ಇತ್ತು ಅಂದರೆ ನಾವು ಯಾರಿಗೂ ಎದ್ರೊ ಆವಶ್ಯಕತೇನೆ ಇರಲ್ಲ ಅವ್ರ ಏನು ಅನ್ಲಿ ಏನ ಬಿಡ್ಲಿ ಓ ನಾವು ಮಾಡ್ತಿವಲ್ಲ ನಾವು ದುಡಿತಿವಲ್ಲ ನಾವು ಇರ್ತಿವಲ್ಲ ಅನ್ನೋದು ಒಂದೆ ಇರುತ್ತೆ ತಲೆ ಒಳಗ ಯಾರು ಬಗ್ಗೇನು ಏನು ವಿಚಾರ ಮಾಡೋದಿರಲ್ಲ ಅದೆ ನಾವು ಏನು ಮಾಡ್ದೆನೆ ಖಾಲಿ ಕೂತಾಗ ಆಗೊ ನೋವು ಇದು ಇರುತಲ್ವ ಹಾಗೆ ಹಂಗೆ ಲೈಫ್ ಒಳಗ ಎಲ್ಲಾನೂ ಬರುತ್ತೆ ಎಲ್ಲಾನು ಇರುತ್ತೆ ಅದೇ ರೀತೀಲೆ ಎಲ್ಲನೂ ಓಕೆ ಅಂತ ತಗೋಬೋದು ಓಕೆನಾ ಈಗ ನಾವು ನಮ್ಮ ಸ್ಕೂಲ್ ಡೇಸ್ ಆಯಿತು ನಮ್ಮದು ಮನೆ ಎಲ್ಲ ಆಯಿತು ಈಗ ನಮ್ಮನ ನಾನೆ ಆಯಿತು ನನ್ನದು ಈ ಕೆರಿಯರು ಫಸ್ಟ್ ನಾನು ಕಾಲೇಜ್ದ್ ಹೋದೆ ಅಲ್ಲಿ ಒಂದು ಸ್ವಲ್ಪ ಸ್ಪೋರ್ಟ್ಸಲ್ಲಿ ಡ್ಯಾನ್ಸಲ್ಲಿ ಮತ್ತು ಇದರಲ್ಲಿ ಇದರಲ್ಲಿ ಡ್ರಾಯಿಂಗಲ್ಲಿ ನನ್ನ ಮೆಹೆಂದಿ ಮೆಹೆಂದಿ ಅಂದರೂನು ತುಂಬ ಇಷ್ಟ ಆಮೇಲೆ ಆ ಮೆಹೆಂದಿಯಲ್ಲುನು ಕಲಿತಾ ಹೋದೆ ಮೆಹೆಂದೀನ ತುಂಬ ಇಷ್ಟಪಟ್ಟು ನಾನು ಕಲ್ತು ಅದನ್ನ ನಾನು ಒಂದು ಹಾರ್ಟಿಸ್ಟಾಗ ತಗೊಂಡೆ ನಾನು ಅದನ್ನ ಹೆಮ್ಮೆ ರೀತೀಲಿ ತಗೊಂಡೆ ಇವಾಗ ಮೆಹೆಂದಿ ಹಾರ್ಟಿಸ್ಟ್ ಅಂತಾರೆ ಯಾಕೆ ನನಗ ಅದೊಂದು ಕಲೆ ನನ್ಗೊಂದು ಇಷ್ಟ ಅದ್ರಲ್ಲಿಂದ ನನ್ಗ ತುಂಬ ಖುಷಿ ಅದೊಂದು ಹೆಮ್ಮೆ ಅನ್ಸುತ್ತೆ ನನಗೆ ಅದ್ರಲ್ಲಿಂದ ಯಾವುದೇ ರೀತೀಲು ನನಗೆ ನೋವು ಅನ್ಸಲ್ಲ ನಾನು ಓಹ್ ಅದನ್ನ ಮಾಡ್ಬೋದಲ್ಲ ಅಂತ ನನಗೆ ಬ್ಯೂಟಿ ಕೂಡಾನು ಅಷ್ಟೆ ನಾನು ಒಬ್ಬರೂನು ಚೆನ್ನಾಗಿ ಸುಂದ್ರವಾಗ ಕಾಣ್ಸೊಂಗ ರೀತೀಲಿ ಮಾಡಬೋದಲ್ಲ ನಾನು ಒಬ್ರ್ಗ ಖುಷಿ ಕೊಡಬೋದಲ್ಲ ಆದ್ರಲಿಂದ ನನ್ಗ ನೆಮ್ಮದಿ ಸಿಗತ್ತಲ್ಲ ಅನ್ನೋದು ಯಾಕಂದರೆ ನಾವು ಒಬ್ರನ್ನ ಚೆನ್ನಾಗಿ ಕಾಣೋ ರೀತಿಯಲ್ಲಿ ನಾವು ರೆಡಿ ಮಾಡ್ದಾಗೆ ಅವ್ರ ನಮ್ಮನ್ನ ತುಂಬ ಚೆನ್ನಾಗಿ ಹೊಗಳ್ತಾರೆ ಯಾಕಂದರೆ ಓ ನನ್ನ ಎಷ್ಟು ಸುಂದ್ರವಾಗ ಕಾಣೋ ಹಾಗೆ ಮಾಡಿದ್ರು ಅಂತ ಯಾಕಂದರೆ ಅದು ನನ್ಗ ತೃಪ್ತಿ ಇದೆ ಇನ್ನೊಬ್ಬರು ನನಗೆ ನನ್ನ ಸಾಧನೆಗೆ ಓಕೆ ಅಂತಾರೆ ಓ ನೀನು ಚೆನ್ನಾಗಿ ಕಲ್ತಿದಿಯ ನಿಂಗ ಚೆನ್ನಾಗಿದೆ ನೀನು ನೀನು ಹಿಂಗೆ ರೀತಿಲಿ ಬೆಳೆತ ಹೋಗು ಅಂತಂದೇಳಿ ಅದು ನನ್ಗ ತುಂಬ ಖುಷಿ ಕೊಡುತ್ತೆ ನನ್ನ ಲೈಫಲ್ಲಿ ನನಗೆ ಇವೆರಡು ನನ್ನ ಕೆರಿಯರ್ ಆಗ್ನ ತಗೊಂಡಿದ್ದೀನಿ ಅದು ನನಗೆ ಖುಷಿ ಆಗಿದೆ ನನ್ನ ತಂದೆ ತಾಯಿಗು ಅದು ಖುಷಿ ಆಗಿದೆ ಯಾಕೆಂದರೆ ನನ್ನ ಮಗಳು ಏನೊ ಒಂದು ದುಡಿತಾಳೆ ಯಾವುದೋ ಒಂದು ಮಾಡ್ತಾಳೆ ಚೆನ್ನಾಗಿದ ಅಂತಂದೇಳಿ ಅದೆ ಏನು ಮಾಡದೆ ಇದ್ದಾಗೆ ಹೆಂಗಾಗುತ್ತೆ ಅಂದರೆ ನಮ್ದ ಏನು ಕೆಲಸ ಇರಲ್ಲ ಏನು ಮಾಡ್ದೆ ಇದ್ದಾಗ ನಮ್ಗ ಒಂಥರ ಬೆಜಾರು ಖಾಲಿ ಕೂತು ಕೂತು ಎಷ್ಟು ದಿನ ಇವತ್ತು ನಾವು ಚಿಕ್ಕವರು ನಾಳೆ ದೊಡ್ಡವರು ನಾಳೆ ದೊಡ್ಡವ್ರ ಆದಾಗ ನಮ್ಗ ಅಂತಾರ ಅಯ್ಯೋ ಇವ್ಳು ಏನು ಖಾಲಿ ಕುಂಡ್ತಾಳೆ ಇವ್ಳ್ಗು ಜಲ್ದಿ ಇದು ಮಾಡ್ಬಿಡಣ ಹಾಗೆ ಹೀಗೆ ಅದೆಲ್ಲ ಬಿಟ್ಟು ನಮ್ಮ ಮೈಂಡಲ್ಲಿ ಏನಿರಬೇಕು ನಾವು ಚೆನ್ನಾಗಿ ಸಾಧ್ನೆ ಮಾಡಬೇಕು ನಮ್ಗ ಯಾವುದೋ ಒಂದು ರೀತೀಲಿ ದಾರಿ ಇದೆ ಆ ದಾರಿನ ನಾವು ಹುಡ್ಕೋತ ಹೋಗ್ಬೇಕು ಆ ದಾರಿನ ನಾವು ಚೆನ್ನಾಗಿ ಇರ್ ಕುಡ್ಕೊಬೇಕು ನಾವು ಆ ದಾರಿನ ಇದು ಮಾಡ್ತಾ ಹೋಗಬೇಕು ಎಲ್ಲಾನು ಚೆನ ಚೆನ ಚೆನ್ನಾಗಿ ಇಟ್ಕೊಳ್ತಾ ಹೋದಂಗೆಲ್ಲ ನಮ್ಮ ದಾರಿಗಳು ಸಲಿಸಾಗ್ತಾ ಹೋಗ್ತದೆ ನಾವು ಅದೆ ಏನೊ ಇಲ್ಲೆ ಹಾಕಿ ಬಂದರೆ ನಮಗೊಂದಿಷ್ಟು ದುಡ್ಡು ಸಿಗುತ್ತೆ ಅದು ನಾವು ಮನೆಗ ಕೊಟ್ಟರೆ ನಮ್ಮಮ್ಮ ಖುಷಿ ಪಡ್ತಾರೆ ನನ್ನ ಅದು ಒಂದು ಸಾಧ್ನೆ ಅಂತಾರೆ ಹೆಮ್ಮೆ ಅಂತಾರೆ ನನ್ನ ಓ ನೀನು ನನ್ನ ಮಗಳು ಈ ಈ ಎಲ್ಲೋ ಯಾರೋ ಒಬ್ಬರು ನಿಮ್ಮ ಮಗ್ಳೇನು ಕೆಲಸಾನ ಮಾಡ್ತಾಳೆ ಅಂತ ಕೇಳ್ತಾರೆ ಅವಾಗ ಅಂತಾರೆ ಓ ನನ್ನ ಮಗಳು ಇದು ಮಾಡ್ತಾಳೆ ಹೀಗೆ ಪಾರ್ಲರ್ ವರ್ಕ್ ಮಾಡ್ತಾಳೆ ಆರಾಮಾಗಿದಾಳೆ ಕೆಲಸ ಮಾಡ್ತಾರೆ ಅಂತ ಅಂದೇಳಿ ಓ ಹೌದಾ ಚೆನ್ನಾಗಿದೆ ಬಿಡಿ ಚೆನ್ನಾಗಾಯಿತು ಅಂತ ಅಂತೇಳಿ ಹಂಗೆ ಎಲ್ಲಾನು ಕೂಡಾನು ಅಷ್ಟೆ ಹೀಗೆ ಚೆನ್ನಾಗಿದೆ ಅಲ್ಲವಾ ಚೆನ್ನಾಗಿರ್ತಾರ್ ಅಲ್ಲವಾ ಅಂತ ಅದನ್ನ ಬಿಟ್ಟು ನಾ ಖಾಲಿ ಕೂತ್ರೆ ಹೆಂಗಾಗ ಬಿಡುತ್ತೆ ಅಂದರೆ ನೀವು ಇವ್ಳ ಏನು ಕೆಲಸ ಮಾಡ್ತಾಳೆ ಇವ್ಳ ಏನು ಮಾಡ್ತಾಳೆ ಇವಳೇನು ಹಾಗೆ ಹೀಗೆ ಅಂತಾರೆ ಅದು ಬಿಟ್ಟರೆ ಎಲ್ಲಾನು ಚೆನಾಗಿರುತ್ತೆ ಅಂತ್ ಅಂದೇಳಿ ಎಲ್ಲಾನು ಚೆನ್ನಾಗಿ ಮಾಡ್ಬೋದು ಅಂತ ತಗೊಂಡೋದಾಗಿಲ್ಲ ಎಲ್ಲಾನು ಚೆನ್ನಾಗಿರುತ್ತೆ ಎಲ್ಲಾನು ಚೆನ್ನಾಗಿ ಮಾಡ್ಬೋದು ಯಾವುದನ್ನು ಯಾವುದೇ ರೀತೀಲಿ ಆಯಿತು ಏ ಇಲ್ಲ ನಮ್ಗ ಆಗಲ್ಲ ಅಂತ ಕೈ ಬಿಟ್ಟು ಬಿಟ್ಟರೆ ನಮ್ಗ ಏನು ಮಾಡಕ್ಕಾಗಲ್ಲ ಯಾಕಂದರೆ ನಮ್ಮ ತಲೆ ಒಳಗ ಅದೊಂದು ಕೂತ್ಬಿಡುತ್ತೆ ಆಗಲ್ಲ ಆಗಲ್ಲ ಆಗಲ್ಲ ಅದನ್ನ ತಲೆಲ್ಲಿಂದ ತೆಗ್ದಾಕಬೇಕು ಆಗುತ್ತೆ ಮಾತಾಡ್ತೀವಿ ಎಲ್ಲ ಮಾಡ್ತೀವಿ ಅನ್ನೋದು ಯಾವುದನ್ನು ತಲೆ ಒಳಗೆ ಇಟ್ಕೊಳ್ಲಾರದೆ ಯಾವುದನ್ನು ಮಾತಾಡ್ಲಾರ್ದೆನೆ ಎಲ್ಲರ ಎದುರಿಗು ಖುಷಿಯಾಗಿದ್ರೆ ನಮ್ಮ ಸಾಧ್ನೆನ ನಾವು ರೀಚ್ ಮಾಡಕ್ಕಾಗತ್ತೆ ಅದನ್ನ ಬಿಟ್ಟರೆ ನಾವು ಯಾವುದನ್ನು ರೀಚ್ ಮಾಡಕ್ಕಾಗದೇ ಯಾವ್ದ್ರುಲ್ಲುನೂ ಆಗದೆ ನನ್ನ ತಂದೆ ತಾಯಿನ ಖುಷಿ ಪಡ್ತಾ ಹೋಗ್ಬೇಕು ನನ್ನ ತಂದೆ ತಾಯಿಗು ಖುಷಿ ಕೊಡ್ತಾನೆ ನೀಡಬೇಕು ಈಗ ಅವರ್ಗೆ ಇಷ್ಟ ಇಷ್ಟನೊ ಇಲ್ಲ ಅಂತ ಕೇಳೋದ್ಕಿನ ನಮ್ಗ ಏನು ಇಷ್ಟನೊ ಏನು ಇಷ್ಟ ಇಲ್ಲ ಅಂತ ಅವ್ರ ಮುಂದೆ ಒಂದು ಸಲ ಎತ್ತಿಟ್ಟಾಗ ನಾವಂತು ಒಂದು ಕಡಿಲಿಂದ ನೋಡ್ತಾ ಹೋಗುದು ಒಂದು ಕಡಿಲಿಂದ ಮಾತಾಡ್ತಾನು ಹೋಗ್ಬೋದು ಓ ಹೀಗೆ ಅಂತ ಅದನ್ನ ಬಿಟ್ಟು ಏನು ಮಾಡ್ದೆನೆ ನಾವು ನಮ್ಮ ಪಾಡಿಗ ಇದು ಬಿಟ್ಟರೆ ಅಲ್ಲಿ ಏನು ಆಗಲ್ಲ ನಮ್ಮ ಕೆಲಸ ನಮ್ಗ ಹೆಂಗಾಗ್ಬಿಡುತ್ತೆ ನಾವು ಖಾಲಿ ಖಾಲಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಖಾಲಿ ಖಾಲಿ ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳೋಕ್ಕಿನ್ನ ನಮ್ಗ ಮಾಡಕ್ಕಾಗುತ್ತೆ ನಮ್ಗ ಆಗುತ್ತೆ ಆಗದೇ ಇರೋದು ಯಾವುದೂ ಇಲ್ಲ ನಮ್ಮ ಸಾಧ್ನೆನ ನಾವು ರೀಚ್ ಮಾಡ್ಬೋದು ಈವಾಗ ನೋಡಿ ನನಗ ಎಷ್ಟು ತೃಪ್ತಿ ಇದೆ ಅಂದರೆ ನನ್ನ ಸಾಧ್ನೆನ ನಾನು ರೀಚ್ ಆಗಿದೀನಿ ನಂಗ ಅದು ಖುಷಿ ಇದೆ ಓ ನಾನು ಇಷ್ಟೆಲ್ಲ ಮಾಡ್ಬುಟ್ಟಿದಿನಲ್ಲಾ ನಾನು ಇಷ್ಟೆಲ್ಲ ಮಾಡ್ಕೊಂಡಿದೀನಲ್ಲ ನಾನು ಅರಾಮಾಗಿ ದುಡಿತೀನಿ ನಾನು ಅರಾಮಾಗ ಇರ್ಬೋದು ನಾನು ಏನೆಲ್ಲ ಮಾಡ್ಕೊಬೋದು ನನ್ನ ಸಾಧ್ನೆನ ನಾನು ಹೆಮ್ಮೆಲಿಂದ ಹೇಳ್ಕೊತೀನಿ ಆಮೇಲೆ ಯಾವುದೇ ರೀತಿಲು ಭಯ ಇಲ್ಲ ನಾನು ಈವಾಗು ಕೂಡಾನು ಅಷ್ಟೆ ನಾನು ಪಾರ್ಲರ್ ಆಯಿತು ಮೆಹೆಂದಿ ಆಯಿತು ಮೇಕಪ್ ಆಯಿತು ಎಲ್ಲನು ನಾನು ಮಾಡ್ತೀನಿ ನಂಗ ಅದು ಖುಷಿ ಇದೆ ನಮ್ಮಮ್ಮಾಯೆ ಜೊ ನಿಮ್ಮ ಮಗಳು ಎಲ್ಲೊ ಹೋಗಿದ್ದಾಳೆ ನನ್ನ ಮಗಳು ಕೆಲ್ಸಕ್ಕೆ ಹೋಗಿದ್ದಾಳೆ ನನ್ನ ಮಗಳು ಹಿಂಗ ಮಾಡ್ತಾಳೆ ಹಂಗ ಮಾಡ್ತಾಳೆ ಓಹ್ ಹೌದ ಚೆನ್ನಾಗಾಯಿತು ಅಂತಾರೆ ಅದೆ ನಮ್ಮ ಅದೆ ನಮ್ಮ ಸಾಧ್ನೆ ಅಲ್ಲವಾ ಮತ್ತೇನು ಇಲ್ಲ ಎಲ್ಲಾನು ಚೆನ್ನಾಗಿರುತ್ತೆ ನಾವು ಚೆನ್ನಾಗಿ ನೋಡ್ಕೊತ ಹೋಗಬೇಕು ಅಷ್ಟೆ ಮತ್ತು ಏನು ಅನ್ಬೇಕು ನಮ್ಮ ಸಾಧ್ನೆ ಅನ್ನಕೇನು ನಮ್ಮ ಮನೆಲಿ ಇಷ್ಟ ಪಟ್ಟಿರ್ತಾರೊ ಅವ್ರ್ಗು ಒಂದು ಸ್ವಲ್ಪ ಕೇಳಬೇಕು ನಮ್ಮ ಸಾಧ್ನೆ ನಮ್ಮದು ಹೌದು ಎಲ್ಲಾನು ಎತ್ತಿಟ್ಕ ಹೋದರೆ ಅವ್ರ್ಗು ಬೇಜಾರಾಗಲ್ಲ ನಮಗೂ ಬೇಜಾರಾಗಲ್ಲ ನಮಗೂ ಎಲ್ಲ ರೀತೀಲು ಇದು ಮಾಡಕ್ಕಾಗತ್ತೆ ಅವ್ರ್ಗು ಎಲ್ಲ ರೀತೆಲ್ಲು ಇದು ಮಾಡಕ್ಕಾಗತ್ತೆ ಇಬ್ರುದು ಈಕ್ವಲ್ ಆಗಿರುತ್ತೆ ಯಾವತ್ತು ನಮಗೂ ಬೇಜರಾಗಲ್ಲ